ಒಂದು ಬರವಣಿಗೆ ಅನ್ನುವಂತಹ ಒಂದು ಸಾಧನದಿಂದ ಎಷ್ಟೆಲ್ಲ ವಿದ್ಯಮಾನಗಳು ಚೇಂಜ್ ಆಗ್ತವೋ ಅಥವಾ ಎಷ್ಟೆಲ್ಲ ವಿದ್ಯಮಾನಗಳನ್ನು ಬದಲಿಸಲಾಗ್ತವೋ ಅನ್ನೋದು ಒಂದು ಬರವಣಿಗೆ ಶಕ್ತಿಯ ಮೇಲೆ ರೂಪಿತವಾಗಿದೆ ಅಂದರೆ ಒಂದು ಬರವಣಿಗೆಯಿಂದ ಒಂದು ಸಮಾಜವನ್ನೇ ತಿದ್ದಿ ತೀಡಬೌದು ಈಗ ಒಂದು ಕವಿಗಳು ಅಥವಾ ಸ್ ಚಿಂತಕರು ಸಮಾಜ ಚಿಂತಕರು ಅಥವಾ ಸೋಶಿಯಲ್ ರಿಫಾರ್ಮರ್ಸ್ ಅಂತ ತಕೊಂಡರೆ ಅವರ ಬರವಣಿಗೆ ಅಥವಾ ಅವರ ಆಲೋಚನಾಶಕ್ತಿಯಿಂದ ಇಷ್ಟೆಲ್ಲ ಪ್ರಬುದ್ಧ ಅಥವಾ ಎಷ್ಟೆಲ್ಲ ಕೀಳು ಅರಿಮೆಯನ್ನು ಹೊಂದಿರುವಂಥ ಒಂದು ಜನಾಂಗ ಇರ್ಬೋದು ಅಥವಾ ಯಾವ್ದಾರೂ ಒಂದು ಶೋಷಣೆಗೆ ಒಳಗಾಗಿರುವಂಥ ಒಂದು ಸಮಾಜ ಇರ್ಬೋದು ಅದೆಲ್ಲ ತುಂಬಾ ಬದಲಾಗಿದೆ ಅಂತ ಹೇಳ್ಬೋದು ಈಗ ಒಂದು ಬರವಣಿಗೆಯ ಮೇಲೆ ಒಂದು ಜನರ ಆಲೋಚನೆಯ ಶಕ್ತಿಯಿಂದ ಒಂದು ಪ್ರತ್ಯೇಕವಾಗಿ ಒಂದು ಇದನ್ನೇ ಚೇಂಜ್ ಮಾಡ್ಬೌದು ಅಂದರೆ ಒಂದು ವಿಷಯ ಅಂತ ತಕೊಂಡರೆ ಈ ವಿಷಯದ ಆಲೋಚನೆ ಬೇರೆಯೇ ಇರುತ್ತೆ ಆದರೆ ನಮ್ಮ ಒಂದು ಬರವಣಿಗೆಯ ಶೈಲಿ ಅಥವಾ ಬರವಣಿಗೆಯ ಪರಮಾವಧಿಯಿಂದ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಅಂದರೆ ಒಂದು ಸಮಾಜವನ್ನು ಬದಲಾಯಿಸುವ ಶಕ್ತಿ ಬರವಣಿಗಿದೆ ಅಂತ ಹೇಳ್ಬೌದು ಬರವಣಿಗೆ ಅಂತ ತಕೊಂಡರೆ ಇದರಲ್ಲಿ ತುಂಬಾ ಪ್ರಕಾರಗಳಿರ್ಬೌದು ಒಂದು ಒಂದು ಪರಿಸರದ ವಿಶ್ಲೇಷಣೆ ಅಥವಾ ಪರಿಸರದ ಅವಗುಣ ಅಥವಾ ಗುಣಗಳ ಬಗ್ಗೆ ಹೇಳ್ಬೌದು ಪರಿಸರದಲ್ಲಾಗ್ತಿರುವಂತಹ ಕೆಲವು ಸಂಗತಿಗಳು ಪರಿಸರದಲ್ಲಿ ಆಗ್ತಿರುವಂಥ ಕೆಲವು ಹಲವಾರು ಸಂಗತಿಗಳು ಏನು ಆಗ್ತಾ ಇದೆ ಹೇಗೆ ಆಗ್ತಾ ಇದೆ ಅದರಿಂದ ಏನು ಲಾಭ ಇದೆ ಇದರಿಂದ ಏನು ಅನನುಕೂಲ ಆಗ್ತಾ ಇದೆ ಅಂತ ತಿಳ್ಸ್ಕೊಡ್ಬೌದು ಈಗ ಇಂದಿನ ದಿನಮಾನಗಳಲ್ಲಿ ಮೊಬೈಲ್ ಅಥವಾ ಒಂದು ಪ್ಲಾಸ್ಟಿಕ್ಕ ಬಳಕೆ ಯಥೇಚ್ಛವಾಗಿ ಆಗ್ತಾ ಇರೋದರಿಂದ ಅದರಿಂದ ಏನು ಅವಗುಣಗಳಾಗ್ತಾ ಇದೆ ಅದರಿಂದ ಎಷ್ಟು ಲಾಸ್ ಆಗ್ತಾ ಇದೆ ಎಷ್ಟು ಲಾಭದಾಯಕವಾಗಿದೆ ಈಗ ಈ ಉದಾಹರಣೆಗೆ ಮೊಬೈಲ್ ಅಂತ ತಕೊಂಡರೆ ಇಂದಿನ ದಿ ವಿದ್ಯಮಾನಗಳಲ್ಲಿ ಮೊಬೈಲ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಜೀವ ಬೇಕಾದರೂ ಬಿಡ್ತಾರೆ ಜನ ಮೊಬೈಲ್ ಬಿಡುವುದಿಲ್ಲ ಆ ಥರ ಆ ವಿದ್ಯಮಾನಗಳಲ್ಲಿ ಮೊಬೈಲ್ ಮಕ್ಕಳ ಅಥವಾ ನಮ್ಮ ಬೆಳವಣಿಗೆಯ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರ್ತಾ ಇದೆ ಅಂದರೆ ಒಂದು ಮೊಬೈಲನ್ನು ಕೇವಲ ಐದು ನಿಮಿಷಗಳು ಸಹ ಬಿಟ್ಟಿರುವುದು ಕಷ್ಟವಾಗಿದೆ ಈಗ ಮೊಬೈಲ್ನಲ್ಲಿ ಕ ನಮ್ಮ ಪರ್ಸ್ನಲ್ ಡಾಟಾ ಆಗಿರ್ಬೌದು ಪರ್ಸ್ನಲ್ ತಿಂಗ್ಸ್ ಆಗಿರ್ಬೌದು ಎಲ್ಲವೂ ಅದರಲ್ಲೇ ಇರುವುದರಿಂದ ಮೊಬೈಲ್ ಕಳ್ದು ಹೋದಲ್ಲಿ ಒಂದು ಅರ್ಧ ಜೀವವೇ ಹೋಯಿತು ಅಂತ ಹೇಳಿಕೊಳ್ಬೌದು ಈಗ ಮೊಬೈಲ್ ಅಂತ ತಕೊಂಡರೆ ನಾವು ಎಷ್ಟರ ಮಟ್ಟಿಗೆ ಅದರ ಮೇಲೆ ಅವಲಂಬಿತರಾಗಿದ್ದೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವರೆಗೂ ಸಹ ಮೊಬೈಲ್ ಮೇಲೆ ಅವಲಂಬಿತವಾಗಿರುವುದೇ ಆಗಿದೆ ಈಗ ಮೊಬೈಲು ಒಂದು ಕೇವಲ ದೂರವಾಣಿ ಅಥವಾ ಜಂಗಮವಾಣಿ ಅಷ್ಟೇ ಅಲ್ಲದೆ ಕೇವಲ ಮಾತು ಅಥವಾ ವಿಷಯವನ್ನು ಹಂಚಿಕೊಳ್ಳಲಷ್ಟೇ ಅಲ್ಲದೆ ಹಲವಾರು ರೀತಿಯಲ್ಲಿ ನಾವು ಮೊಬೈಲ್ ಮೇಲ್ ಅವಲಂಬಿತವಾಗಿ ಈಗ ಮೊಬೈಲ್ ಅಂತ ತಕೊಂಡರೆ ಅಥವಾ ಜಂಗಮವಾಣಿ ಅಂತ ತಕೊಂಡರೆ ಮೊದಲಿನ ಕಾಲದಲ್ಲಿ ಕೇವಲ ಸಂಭಾಷಣೆಗೆ ಅಷ್ಟೇ ಸೀಮಿತವಾಗಿದ್ದ ಮೊಬೈಲ್ ಇಂದಿನ ದಿನಗಳಲ್ಲಿ ಚಿತ್ರೀಕರಣ ಆಗಿರ್ಬೌದು ವೀಡಿಯೋ ಕಾಲ್ ಆಗಿರ್ಬೌದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದಕ್ಕಾಗಿರಬೌದು ಎಲ್ಲದ್ರಲ್ಲೂ ಸಹ ಮೊಬೈಲ್ ಇಂದಿನ ವಿದ್ಯಮಾನದಲ್ಲಿ ಉಪಯೋಗಕ್ಕೆ ಬರುತ್ತದೆ ಅಂತ ಹೇಳಿಕೊಳ್ಬೌದು ಇದೊಂದು ಲಾಭದಾಯಕವಾದರೂ ಅತಿ ಹೆಚ್ಚು ಬಳಕೆಯಿಂದ ಮೊಬೈಲ್ನಿಂದ ತುಂಬ ರೋಗಗಳಾಗಿರ್ಬೌದು ಅಥವಾ ತುಂಬ ಕೆಲಸ ಹಿಂದುಳಿಯುದಾಗಿರ್ಬೌದು ಅಥವಾ ಆಲೋಚನಾಶಕ್ತಿ ಕಮ್ಮಿ ಆಗಿರುವುದಾಗಿರ್ಬೌದು ನಾವು ಎಷ್ಟು ತೀಕ್ಷ್ಣವಾಗಿದ್ದೇವೆ ಅಂದರೆ ಇಂದಿನ ವಿದ್ಯಮಾನದಲ್ಲಿ ಎಷ್ಟು ಬಾರಿ ಮೊಬೈಲ್ ಯೂಸ್ ಮಾಡೋದರಿಂದ ಎಷ್ಟು ಅನನುಕೂಲ್ತೆ ಆಗ್ತಾ ಇದೆ ಅದನ್ನೇ ಜಾಸ್ತಿ ಹೇಳ್ಬೌದು ಅನುಕೂಲಕ್ಕಿಂತ ಅನನುಕೂಲತೆಯೇ ಜಾಸ್ತಿ ಇದೆ ಅಂತ ಹೇಳಿ ಹೇಳಿಕೊಳ್ಬೌದು ಈಗ ಮೊಬೈಲ್ ಅಂತ ತಕೊಂಡರೆ ನಾವು ಕೇವಲ ದೂರವಾಣಿ ಅಥವಾ ಸಂಭಾಷಣೆಗೆ ಅಷ್ಟೇ ಅಲ್ಲದೆ ಸೀಮಿತವಲ್ಲದೆ ನಮ್ಮ ವಿಚಾರಗಳನ್ನು ಹಂಚಿಕೆಯಲ್ಲೂ ಬಳಸಿಕೊಳ್ತೇವೆ ಒಂದು ಕೆಟ್ಟ ಅಥವಾ ಒಂದು ಸರಿಯಾದ ನಿರ್ಧಾರ ಅಥವಾ ಒಂದು ಸರಿಯಾದ ಸಂಭಾಷಣೆ ಅಥ್ವಾ ಶ್ಟೇಟ್ಮೆಂಟ್ ಕೊಡೋದರಲ್ಲಿ ಇಲ್ಲಿ ಸ್ವಲ್ಪವಾದರೂ ತಿರುಚಿ ಬಿಟ್ಟರೆ ಇಡೀ ಕೋಮುಗಲಭೆಗೆ ಕಾರಣವಾಗ್ಬೌದು ಅಥವಾ ಇಡೀ ಒಂದು ಆಲೋಚನೆ ವ್ಯಕ್ತಿಗಳ ಆಲೋಚನೆನೇ ಬದಲಾಯಿಸುವ ಶಕ್ತಿ ಮೊಬೈಲ್ ಇಂದಿನ ದಿನಗಳಲ್ಲಿ ಮೊಬೈಲ್ಗಿದೆ ಇಂದಿನ ವಿದ್ಯಮಾನದಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಕೆ ಆಗ್ತಿರೋದೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೌದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಎಷ್ಟು ವಿಷಯವನ್ನು ಹಂಚಿಕೊಳ್ತೇವೋ ಅದಷ್ಟು ಇಡೀ ಜಗತ್ತಿಗೆ ಅಥವಾ ಇಡೀ ಪ್ರಪಂಚಕ್ಕೆ ಸಾರುವಷ್ಟು ಶಕ್ತಿ ಮೊಬೈಲ್ ಹೊಂದಿದೆ ಅಂತ ಹೇಳ್ಬೌದು ಈಗ ಒಂದು ಬರವಣಿಗೆ ಶಕ್ತಿಗಿಂತ ಮೊಬೈಲಲ್ಲಿ ಹಂಚಿಕೊಳ್ಳುವುದಕ್ಕೆ ಹಂಚಿಕೊಂಡು ಕೊಳ್ಳುವ ವಿಷಯಗಳೇ ಜಾಸ್ತಿ ಪಸರಿಸುವುದರಿಂದ ತುಂಬ ಶೋಚನೀಯ ಸ್ಥಿತಿಗೆ ಸಹ ಸಮಾಜ ಮುಂದುವರಿತಾ ಇದೆ ಅಥವಾ ಸಾಗ್ತಾ ಇದೆ ಅಂತ ಹೇಳ್ಬೌದು ಈಗ ಕೆಲವು ಹಿಂದಿನ ಕಾಲಗಳಲ್ಲಿ ಬರವಣಿಗೆ ಅಥವಾ ಪೋಸ್ಟ್ ಆಗಿರ್ಬೌದು ಅಥವಾ ಒಂದು ಕವನ ಆಗಿರಬೌದು ಅಥವಾ ಯಾವ್ದಾರೊಂದು ಕತೆ ಆಗಿರಬೌದು ಇಂಥ ಬರೆಯುವ ಹಾಗೂ ಓದುವ ಹವ್ಯಾಸಗಳನ್ನು ಜನರು ಬೆಳೆಸ್ಕೊಳ್ತಾ ಇದ್ದರು ಬಟ್ ಆದರೆ ಈಗಿನ ಇಂದಿನ ವಿದ್ಯಮಾನದಲ್ಲಿ ಮೊಬೈಲಲ್ಲೇ ಬರಿಯೋದು ಅಥವಾ ಮೊಬೈಲಲ್ಲೇ ಹಂಚಿಕೊಳ್ಳುದು ಆ ಏನದು ಶಕ್ತಿ ಕ್ಷೀಣಿಸುತ್ತಾ ಇದೆ ಅಂತ ಹೇಳ್ಕೊಳ್ಳೋದು ಸಹ ಸ್ವಲ್ಪ ವಿಷಾದನೀಯ ಅಂತ ಹೇಳ್ಬೌದು ಇಂಥದ್ದರಲ್ಲಿ ಮೊಬೈಲ್ ಅತೀ ಹೆಚ್ಚು ಬಳಸುದ್ರಿಂದ ನಾವು ಅತಿ ವೇಗದ ಸಂಭಾಷಣೆ ಅಥವಾ ಅತಿ ವೇಗದ ಮಾಹಿತಿ ಸಂಗ್ರಹ ಮಾಡಿಕೊಳ್ಬೌದು ಅನ್ನೋದನ್ನು ಹೊರತಾಗಿ ಇದರಿಂದ ತಿರುಚುವ ಒಂದು ವಿಷಯಗಳೇ ಜಾಸ್ತಿ ಆಗಿರುದರಿಂದ ಹಾನಿ ಹಾಗೂ ಅವಗುಣಗಳೇ ಜಾಸ್ತಿ ಅಂತ ಹೇಳ್ಬೌದು ಇದನ್ನು ಗಣನೀಯವಾಗಿ ಇದು ಗಾ ನಮ್ಮ ಸರ್ಕಾರಗಳು ತಗೊಂಡು ಮೊಬೈಲ್ ಹಾಗೂ ಮೊಬೈಲ್ ಬಳವ್ ಬಳಸುವ ಅಥ್ವಾ ಮೊಬೈಲಲ್ಲಿ ಹಂಚಿಕೊಳ್ಳುವ ಸಾಮರ್ಥ್ಯ ಅಥವಾ ಸ್ವಾತಂತ್ರ್ಯ ಎಷ್ಟು ಸೀಮಿತವಾಗಿರಿಸಬೇಕು ಅನ್ನೋದು ಆಲೋಚಿಸಬೇಕಾಗಿದೆ ಅಂತ ಹೇಳ್ಬೌದು